ಹಲೋ ಎಲ್ಲರಿಗೂ ನಮಸ್ಕಾರ ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ನಹಳ್ಳಿ ನಾವು ಮಧ್ಯಾಹ್ನ ಊಟಕ್ಕಾಗಿ ಅನ್ನ ಬೇಳೆ ಸಾರು ರೊಟ್ಟಿ ಚಪಾತಿ ಪಲ್ಯ ವನ್ನು ಮಾಡ್ತಿವಿ ಮತ್ತು ಮಧ್ಯಾಹ್ನ ಊಟಕ್ಕಾಗಿ ರಾತ್ರಿ ಊಟಕ್ಕಾಗಿ ಚಿಕನ್ನು ಇಲ್ಲಾ ಎಗ್ಗು ಈ ಥರ ಬೇರೆ ಏನಾದರು ನಾನ್ವೆಜನ್ನು ಮಾಡ್ತಿವಿ ನಾನು ಚಿಕ್ಕಂದಿನಲ್ಲೆ ಅಡಿಗೆ ಕಲ್ತಿದ್ದು ನಾನು ಈಗ ಮಾಡ್ತ ಮಾಡ್ತ ಸುಲಭ ಅನಿಸ್ತಿದೆ ಫಸ್ಟ್ನಲ್ಲಿ ಅಡಿಗೆ ಮಾಡ್ತಿರಬೇಕಾರೆ ತುಂಬ ಕಷ್ಟ ಅನಿಸ್ತಿತ್ತು ಮತ್ತು ಇದು ನಮ್ಮಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವರಿಂದ ಕಲ್ತಿದ್ದು ನಮ್ಮೂರಲ್ಲಿ ಬೇಳೆಸಾರು ತುಂಬ ಫೇಮಸ್ ಅನ್ನ ಬೇಳೆಸಾರು ತುಂಬ ಫೇಮಸ್ ಇದನ್ನೆ ಜಾಸ್ತಿ ಜನ ಎಲ್ಲರು ಊಟ ಮಾಡೋದು ಅನ್ನ ಸಾಂಬಾರ್ ಮಾಡುವ ವಿಧಾನ ಏನಂದರೆ ನಾವು ಸಣ್ಣ ಮಸೂರಿ ಅನ್ನ ಅಕ್ಕಿ ಬಳಸ್ತೇವೆ ಅದು ಒಂದು ಲಿಯೊ ಒಂದು ಒಂದು ಕೆಜಿ ಅಕ್ಕಿಗೆ ಒಂದು ಲೀಟರ್ನ ಎರಡು ಲೀಟರ್ನ ನೀರ್ನ ಬಳಸಿ ಅಕ್ಕಿ ಅನ್ನವನ್ನು ಮಾಡ್ತಿವಿ ಅಮೇಲೆ ಬೆಳಗ್ಗೆ ಸೊಪ್ಪು ಪಲ್ಯ ಎಲ್ಲ ಸೇರಿಸಿ ಬೇಳೆಸಾರನ್ನು ಕೂಡ ತಯಾರಿಸುತ್ತೀವಿ ಊಟ ಮಾಡಲಿಕ್ಕೇ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕಾಗಿ ಜೊತೆಗೆ ಪಲ್ಯ ತರಕಾರಿಗಳನ್ನು ಕೂಡ ಮಾಡ್ತಿವಿ ಬೆಂಡೆಕಾಯ್ ಪಲ್ಯ ಹೀರಿಕಾಯ್ ಪಲ್ಯ ಅ ಮತ್ತು ದಪ್ಪ ಮೆಣ್ಸಿನ್ಕಾಯಿ ಅದ್ರ ಜೊತಗೇ ಹೂ ಕೋಸು ಮತ್ತು ಎಲೆಕೋಸು ಈ ಥರ ಎಲ್ಲ ತರಕಾರಿಗಳನ್ನು ಬಳಸಿ ಮಾಡ್ತಿವಿ ಮತ್ತು ಆರೋಗ್ಯಕ್ಕಾಗಿ ಹಾಗಲ್ಕಾಯಿ ಹಾಗಲ್ಕಾಯ್ ಪಲ್ಯಾ ಹಾಗಲ್ಕಾಯೀ ಊಟ ಮಾಡೋದರಿಂದ ಜಾಸ್ತಿ ಅಡಿಗೇಲಿ ಬಳಸೋದ್ರಿಂದ ಶುಗರ್ ಬರೋದಿಲ್ಲ ಬೆಂಡೆಕಾಯ್ನ ಜಾಸ್ತಿ ತಿನ್ನೊದ್ರಿಂದ ನರಗಳಲ್ಲಿ ಶಕ್ತಿ ಜಾಸ್ತಿ ಆಗ್ತತಿ ಆಮೇಲೆ ಇನ್ನೂ ಬಿಟ್ರೊಟನ್ನು ಬಳ್ಸೊದ್ರಿಂದ ನಮ್ಮ ದೇಹದಲ್ಲಿ ರಕ್ತದ ಅಂಶ ಜಾಸ್ತಿ ಆಗುತ್ತೆ ಈರುಳ್ಳಿ ಯಥೇಚ್ಛವಾಗಿ ಬಳ್ಸೋ ರಕ್ತಶುದ್ಧಿಕರಣ ತು ಉಪಯೋಗ ಆಗುತ್ತೆ ಮತ್ತು ನಮ್ಮ ಸೈಡಿನ ಜನ ಈ ಕಡೆ ವಿಜಯನಗರ ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ತರಕಾರಿಯನ್ನ ಬಳಸಿ ಅಡಿಗೆ ಮಾಡೊದು ಜಾಸ್ತಿ ಸಿಹಿ ಕೋ ಸಿಹಿ ಒ ಸಿಹಿಯನ್ನು ಸಾಮಾನ್ಯವಾಗಿ ವಾರಕೊಮ್ಮೆಆದರೂ ಸಿಹಿ ಊಟವನ್ನ ಮಾಡ್ತಾರೆ ಅದು ಪಾಯಸ ಪಾಯಸ ಅದು ಗೋಧಿ ಇಂದ ತಯಾರಿಸಿದ ಪಾಯಸ ಮಾಡ್ತಾರೆ ಜಾಸ್ತೀ ಪಾಯಸ ತಿನ್ನೊದ್ರಿಂದ ಅದೂ ಹೆಚ್ಚೂ ದೇಹದ ಬಿಸಿಯನ್ನು ಜಾಸ್ತಿಯಾಗಿ ಇಟ್ಟು ಸ್ವಲ್ಪಾ ದೇಹದ ಆರೋಗ್ಯವನ್ನು ಚೆನ್ನಾಗ್ ಇಟ್ಟಿರುತ್ತೆ ಅದ್ರ ಜೊತೆಗೆ ನಾವು ಬೆಲ್ಲ ಬೆರಸ್ತಿವಲ್ಲಾ ಈ ಕಡೇ ನಮ್ಮ ಕಡೆ ಬಿಸಿಲು ಭಾಳ ಜಾಸ್ತಿ ಇರೋದ್ರಿಂದ ಉಷ್ಣತೆ ಹೆಚ್ಚು ಇರೋದ್ರಿಂದ ನಾವು ಸಬ್ಬಕ್ಕಿ ಪಾಯ್ಸ ಈ ಥರೆಲ್ಲಾ ಕೂಲ್ಡಾಗಿ ಇರೊದಕ್ಕೇ ಹೆಸ್ರು ಬೇಳೆ ಪಾಯಸ ಸಬ್ಬಕ್ಕಿ ಪಾಯಸ ಮಾಡ್ತಿವಿ ಕೋಸಂಬರಿ ಸೌತೆಕಾಯಿಂದ ತಯಾರಿಸಿದ ನೀರಿನಾಂಶ ಪದಾರ್ಥಗಳ್ ಕೋಸಂಬರಿ ಈ ಥರದ್ವೆಲ್ಲ ನಾವು ಅಡ್ಗೆ ಮಾಡ್ತೆವೆ ಊಟ ಮಾಡ್ತಿರ್ತಿವಿ ಮತ್ತು ಚಿಕನ್ನ ಮಾಡೋ ವಿಧಾನ ಚಿಕನ್ನ್ ಚಿಕನ್ ಕರಿ ಚಿಕನ್ ಡ್ರೈ ಮತ್ತು ಚಿಕನ್ನಾ ಹಾಂ ಚಿಕನ್ ಫ್ರೈ ಮಾಡ್ತಿವಿ ಮಟನ್ ಮಾಡ್ದಾಗ ಮಟನಲ್ಲು ಕೂಡ ಮಟನ್ ಮಟನ್ ಕರಿ ಮಟನ್ ಫ್ರೈ ಮತ್ತು ಮಟನ್ ಪಲ್ಯ ಸಾರು ಕೂಡ ಮಾಡ್ತಿವಿ ಚಿಕನ್ ಮಾಡುವ ವಿಧಾನ ಚಿಕನನ್ನೂ ಅಂಗಡಿಯಿಂದ ತೆಗೆದ್ಕೊಂಡು ಬಂದು ಚೆನ್ನಾಗೆಲ್ಲ ಬಿಸಿನೀರಲ್ಲಿ ತೊಳೆದು ಅದನೆಲ್ಲಾ ಬಾಣ್ಳಿಗೆ ಹಾಕಿ ಫ್ರೈ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿವಿ ಆ ಕಡೆಯೆಲ್ಲ ತುಂಬ ಚೆನ್ನಾಗಿರುತ್ತೆ ಅಡಿಗೆ ಮತ್ತು

ಎಲ್ತೀ ಆರೋಗ್ಯವಾಗಿ ಇರೊದಕ್ಕೆ ಇನ್ನು ದಿನ ಪ್ರತಿದಿನ ಊಟದಲ್ಲಿ ನಾವು ರೋಟಿಯನ್ನು ಹೆಚ್ಚು ಬಳಸ್ತಿವಿ ಚಪಾತಿ ಕಡಿಮೆ ರೊಟ್ಟಿ ಜಾಸ್ತಿ ಜೋಳದ ರೊಟ್ಟಿ ಈ ಥರೆಲ್ಲ ಜೋಳದ ರೊಟ್ಟಿ ಬಳಸೋದ್ರಿಂದ ಜನ ಗಟ್ಟಿಯಾಗಿರ್ತಾರೆ ಊಟದಲ್ಲಿ ಜೋಳದ ರೊಟ್ಟಿ ಜಾಸ್ತಿ ತಿನ್ನೊದ್ರಿಂದ ಶಕ್ತಿ ಜಾಸ್ತಿ ಬರುತ್ತೆ ಅಂತೆಲ್ಲ ಹೇಳ್ತಿರ್ತರೆ ಇದು ನನ್ನ ಅಜ್ಜಿ ಹೇಳಿದ್ದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಷಾಯನ್ನು ಕೂಡ ಕುಡೀತಿವಿ ನಾವು ಅದು ಅದು ಈ ಥರ ಯಾವುದಾದ್ರು ಒಂದು ಕಷಾಯ ಬೆಳಗ್ಗೆ ಎದ್ದು ಇಲ್ಲ ನಿಂಬೆ ಹಣ್ಣಿನ್ ರಸ ಮಧ್ಯಾಹ್ನ ಬಿಸ್ಲು ಜಾಸ್ತಿ ಇರೊದಿಂದ ನಿಂಬೆ ಹಣ್ಣಿನ್ ರಸ ತಗೊತಿವಿ ಮತ್ತು ಹ್ಞೂ ಮತ್ತು ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ ಅಂಥದೇನಾದ್ರು ತಿನ್ನಬೇಕು ಅನಿಸಿದ್ರೆ ಕುರ್ಕುರು ತಿಂಡಿಯಾಗಿ ಯಾವುದಾದ್ರೂ ಕಡಲೆ ಹಿಟ್ಟಿನ ತಯಾರಿಸಿದ್ದು ಇಲ್ಲ ಗೋಧಿ ಹಿಟ್ಟಿನಿಂದ ತಯಾರಿಸಿದ್ದು ಯಾವುದಾದ್ರು ಒಂದನ್ನು ತಿನ್ನಲಿಕ್ಕೆ ಇಷ್ಟಪಡ್ತಿವಿ ರಾತ್ರಿ ಊಟಕ್ಕೆ ಯಥೇಚ್ಛವಾಗಿ ಅದನ್ನೆ ಇಷ್ಟಪಡ್ತಿವಿ